ಹಲೋ ಹಲೋ ಹಾಂ ಹೌದು ರೀ ಹೌದು ರೀ ಯಾರು ರೀ ಮಾತಾಡೋದು ಅದಾದ ಮೇಲೆ ಅಂದ್ರೆ ರೂಮಿನಾಗೆ ಏನು ತ್ರಾಸ ಅದೆ ರೀ ಹೌದಾ ನೀವು ಹೇಳೋದೆಲ್ಲ ಕರೆಕ್ಟ್ ಅದ ರೀ ಆದರೆ ಇಲ್ಲಿ ದವಾಖಾನಿಗೆ ಬಂದ್ರೆ ರಕ್ತ ಪರೀಕ್ಷೆ ಮಾಡ್ದೆವು ಅಂದರೆ ಯಾವ ಜ್ವರ ಗೊತ್ತಾಗ್ತದೆ ಈವನ್ ಮಲೇರಿಯಾ ಆಗಿದ್ರೂ ಚಳಿ ಬರ್ತಿರ್ತದೆ ಒಮ್ಮೊಮ್ಮೆ ಟೈಫಾಯ್ಡ್ ಜ್ವರ ಹೆಚ್ಚಿಗಾದ್ರೂ ಅವಾಗ್ಲೂ ಚಳಿ ಬರ್ತಿರ್ತವೆ ಅದು ಟೈಫಾಯ್ಡ್ ಜ್ವರವೋ ಏನು ಮಲೇರಿಯ ಅದು ಸುಮ್ಮನೆ ಈಗ ಯಾಕೆಂದರೆ ಬ್ಯಾಸಿಗೆ ದಿವ್ಸ ಬೇರೆ ಅದ ಬಿಸ್ಲು ಹೆಚ್ಚಿಗೆ ಇರೋದ್ರಿಂದ್ಲೂ ಜ್ವರ ಬಂದಿರ್ತವೆ ರೀ ಅದ್ರ ಸಲ್ವಾಗಿ ಯಾವುದು ಜ್ವರ ಅನ್ನೋದು ಕನ್ಫರ್ಮ್ ಮಾಡಿ ನಾವು ಔಷಧ ಕೊಡ್ಲಿಕ್ಕೆ ಭಾಳ ಯೋಗ್ಯ ಆಗ್ತದೆ ಸುಮ್ನೆ ಒಂದು ಟೈಫೈಡಿಗೆ ನಾವು ಮಾಮೂಲಿ ಜ್ವರ ಕೊಟ್ರೂ ಆ ಗುಳಿಗಿದೂ ಹೆಸ್ರು ಖರಾಬ್ ಆಗ್ತದೆ ಮತ್ತೆ ಡಾಕ್ಟ್ರ ಹೆಸ್ರೂ ಖರಾಬ್ ಆಗ್ತದೆ ದವಾಖಾನಿ ಹೆಸರೂ ಖರಾಬ್ ಆಗ್ತದೆ ಆ ಸಲ್ವಾಗಿ ಆದಷ್ಟು ಪ್ರಯತ್ನ ಮಾಡಿ ನೀವು ಇಲ್ಲಿಗೆ ಬನ್ರಿ ನಾವು ಮೊದ್ಲು ನಿಮಗೇ ನೋಡಿ ಔಷಧ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ರಕ್ತ ಪರೀಕ್ಷೆ ಮಾಡಿ

ಅದೆಲ್ಲ ನೀವು ಹೇಳಿದ್ ಹ್ಞೂ ಅದೆಲ್ಲ ನೀವು ಹೇಳ್ಲಿಕ್ಕೆ ಹಚ್ಚಿದ್ದು ಭಾಳ ಸರಿ ಅದ ರೀ ಆದರೆ ಈಗ ತಾತ್ಪೂರ್ತಿಕವಾಗಿ ಪ್ಯಾರಶಿಟ್ಮಾಲ್ ಫೈವ್ ಅಂಡ್ರೆಡ್ ಎಮ್ ಜಿ ಅಂತ ಟ್ಯಾಬ್ಲೆಟ್ ಅದ ಅದು ನೀವು ಸ್ವಲ್ಪ್ ಊಟ ಅದು ಮಾಡಿ ಅಥವಾ ನಾಷ್ಟಾ ಮಾಡಿ ಬರೀ ಹೊಟ್ಟೆಗ್ ತೊಗೊಬೇಡ್ರಿ ಅದು ತೊಗೊಂಡು ಒಂದು ಅರ್ಧ ತಾಸು ರೆಸ್ಟ್ ಮಾಡಿರಿ ಸ್ವಲ್ಪ್ ಜ್ವರ ಕಮ್ಮಿ ಆಗ್ತದೆ ಅಲ್ಲಿಂದ ನಂತರ ನೀವು ದವಾಖಾನಿಗೆ ಬನ್ರಿ

ಪ್ಯಾರಾಶಿಟ್ಮಾಲ್ ಅಂತೇಳದು ರೀ ಹಾಂ ಮೆಡಿಕಲ್ ಸ್ಟೋರಿಗೆ ಹೋಗಣ ನನ್ಗೆ ಫೋನ್ ಹಚ್ಚಿರಿ ನಾ ಮೆಡಿಕಲ್ ಸ್ಟೋರ್ದವ್ನ ಜೋಡಿ ಮಾತಾಡ್ತೀನಿ ಮತ್ತೆ ಹಾಗೇ ತಣ್ಣಗಿನ ನೀರು ಕುಡೀರಿ ಯಾಕೆ ಈ ಜ್ವರ ಅವ ಅಲ್ಲ ಮತ್ತೆ ಬಿಸ್ನೀರು ಚಾ ಬಿಸಿ ಚಾ ಅದು ಕುಡ್ದ್ರೆ ಮತ್ತೆ ಜ್ವರ ಹೆಚ್ಚಿಗಾಗ್ತದೆ ಆ ಸಲುವಾಗಿ ಜಸ್ಟ್ ಮತ್ತೆ ರಗ್ ಯಾವ್ದು ಹೊಚ್ಕೊಂಡು ಮಲ್ಕೊಬೇಡ್ರಿ ಬ ತೆಳು ಬಟ್ಟೆನಿಂತ ಮಲ್ಕೊಳ್ರಿ ತಣ್ಣಗಿನ ನೀರು ಕುಡೀರಿ ಐಸ್ ಕ್ರೀಮ್ ತೊಗೊಳ್ರಿ ಅದ್ರಿಂದ ಜ್ವರ ಕಮ್ಮಿಯಾಗ್ತಾವೆ ಹಾಂ ಆಗಲಿ ರೀ ಥ್ಯಾ ಥ್ಯಾಂಕ್ಸ್ ರೀ ತ್ಯಾಂಕ್ಸ್ ವಂದನೆಗಳು ಇಡ್ತೀನಿ